ನಾನು ಸಣ್ಣಕ್ಕಿದ್ದೆ ನಮ್ಮ ಮನೆಯಲ್ಲಿ ತವ್ರ ಮನೆಯಲ್ಲಿ ನಾನು ಭಾಳ ಸಣ್ಣ ಒಬ್ಬಾಕೆ ಮಗಳು ನಾನು ನಮ್ಮ ತಾಯಿಗೆ ನಮ್ಮ ಊರೇ ನಮ್ಗೆ ಇಷ್ಟ ನಮಗೆ ಸಣ್ಣ ವಯಸ್ಸಾಗ ಮದ್ವೆ ಮಾಡ್ಬಿಟ್ರು ನಾನು ನಾಲ್ಕು ಮಂದಿ ತಮ್ಗಳು ನನಗೆ ನಾನು ಮನೆ ಕೆಲ್ಸ ಎಲ್ಲ ಮಾಡುತ್ತಿದ್ದೆ ನಮ್ಮ ತಮ್ದಿರ ಜೊತೆ ಜಗಳ ಮಾಡ್ತಿದ್ದೆ ಮತ್ತು ಅವ್ರೂ ಕೂಡ ಕೆಲಸ ಭಾಳ ಆಕ್ತಿತ್ತು ನಾನು ಸ್ಕೂಲ್ಗೆ ಹೋಕ್ತಿದ್ದೆ ಎಲ್ಲ ಮಾಡಿ ಮತ್ತು ನಾನು ಎಲ್ಲ ಅರ್ವಿ ಗಿರ್ಬಿ ತೊಳೆದು ಹಾಕಿ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ತಿದ್ದೆ ಮತ್ತು ನಾನು ನಮ್ಮ ಊರಾಗೆ ನಮ್ಮ ಎಲ್ಲ ದೇವಸ್ಥಾನ ಎಲ್ಲ ಚೆಂದ ಐತಿ ಮತ್ತು ಅಲ್ಲಲ್ಲೆ ನ ಜಾತ್ರೆ ಗಿತ್ರೆ ಎಲ್ಲ ಇಷ್ಟ ಆಕ್ತಿತ್ ನನಗೆ ನಮ್ಮ ಊರು ಅಂದರೆ ನನಗೆ ಇಷ್ಟ ಅದು ಅಲ್ಲಿ ನಮ್ಮ ಊರಾಗೆ ಮತ್ತು ನಮ್ಮ ತಾಯಿಯೋರ್ಗೆ ನಾನು ಒಬ್ಬಾಕೆ ಮಗಳು ನಮ್ಮ ತಮ್ದಿರು ನಾಲ್ಕು ಜನ ನನಗೆ ನಮ್ಮ ತಮ್ಮಾವ್ರು ನನಗೆ ಭಾಳ ಚೊಲೋ ನೋಡ್ಕೊಳ್ತಿದ್ರು ನಮ್ಮ ಅಪ್ಪ ನಮ್ಮ ಅವ್ವ ನನಗೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಸ್ಕೂಲ್ಗೆ ಹೋಗ್ತಿದ್ದೆ ನನಗೆ ಭಾಳ ಪ್ರೀತಿ ಮಾಡ್ತಿದ್ದರು ನಾನು ಒಬ್ಬಾಕೆ ಮಗಳು ಅಂತೇಳಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಮಾಡಿಬಿಟ್ರು ನನಗೆ ನಮ್ಮ ಅವ್ವವ್ರ ತಮ್ಮಗೆ ಕೊಟ್ಟರು ನಾವು ಅವನೇ ನಾನು ಬಂದು ಜೀವನ ಮಾಡಿದೆ ಸ್ಕೂ ನಾನು ದೊಡ್ಡೋಳು ಆದ ಮೇಲೆ ಅವ್ರು ಕರ್ಕೊಂಬಂದು ಬಿಟ್ರು ಇಲ್ಲೇ ನಾನು ಅರ್ಧಂಬರ್ದ ಶಾಲಿ ಕಲಿತು ಇಲ್ಲಿ ಬಂದು ಜೀವನ ಮಾಡಾಕತ್ತೆ ಮತ್ತು ಇಲ್ಲಿ ಬಾಡಿಗೆ ಮನ್ಯಾಗೆ ಇದೀವಿ ನಮ್ಮದೆಲ್ಲ ತ್ರಾಸೈತಿ ಏನು ಮಾಡಬೇಕು ದುಡಿದ್ರ್ ನಮ್ಮ ಜೀವನ ಹಾಗೈತಿ ನಮ್ಮ ಜೀವನ ನನಗೆ ಈಗ ಮಗಳು ಐತಿ ಏಳನೇ ಕ್ಲಾಸ್ ಓದ್ತಾಳೆ ಅವಳು ಒಬ್ಬಾಕೆ ಮತ್ತು ಎರಡು ಮಕ್ಳು ಖಾಲಿ ಆದರು ನನಗೆ ಒಂದು ಮಗಳು ಇದು ಎಷ್ಟೋ ದವಾಖಾನೆ ತೋರ್ಸಿದೆ ಅರಾಮಿಲ್ಲ ಅಂತೇಳಿ ಆಕೆಗೆ ಅರಾಮ ಆಗಲಿಲ್ಲ ಇದು ಆಯ್ತು ಈಗ ಒಂದು ಮಗಳು ಐತಿ ಏಳನೇ ಕ್ಲಾಸ್ ಓದ್ತಾಳೆ ಅವ್ಳಿಗೆ ಏನು ಇಷ್ಟ ಅಂತೇಳಿ ಕೇಳ್ತೇನೆ ಆಕೆಗೆ ಕೊಡಿಸ್ತೇನಿ ಆಕೆಗು ಪ್ರೀತಿ ಮಾಡ್ತೇನೆ ನಾನು ಜೀವ ಮಾಡ್ತೇನೆ ನನ್ನ ಮಗಳಿಗೆ ನಾನು ಕಾ ಮನೇಗೆ ಕೆಲಸ ಮಾಡಿ ಹೊರಗ್ ಕೆಲ್ಸಕ್ಕೆ ಹೋಗ್ತೇನ್ ನಾನು ಮತ್ತು ನಂದು ಗಂಡ ನನ್ನ ಮಗಳು ನಾನು ಮೂರು ಜನ ಇದೀವಿ ನಮಗೆ ನಮ್ಮ ಊರಾಗೆ ಮನೆ ಕಟ್ಟಿಕೊಟ್ಟಾರೆ ನಮ್ಮ ತಾಯಿಯೋರು ನನಗೆ ಇಲ್ಲೇ ಬಾಡ್ಗೆ ಮನ್ಯಾಗೆ ಇದೀವಿ ನಾವು ಹುಬ್ಬಳ್ಳಿ ಒಳಗೆ ನಮ್ಗೆ ಅಲ್ಲೇ ಮನೆ ಕಟ್ಟಿಸ್ಯಾರ್ ಅವ್ರು ಮತ್ತು ನಮ್ಮ ಜೀವನ ಹಿಂಗೈತಿ ನಾವು ದುಡಿದ್ರೆ ನಮ್ಮ ಜೀವನ ನನಗೆ ಮತ್ತು ಈಗ ಕೆಲ್ಸಕ್ಕೆ ಹೋಗ್ಬೇಕು ನಾನು ಕೆಲಸ ಮಾಡಿದರೆ ನನಗೆ ಇದು ಹಿಂಗೈತಿ ನಾವು ಬಡವ್ರ್ ಇದೀವಿ ನನಗೆ ಭಾಳ ಕ್ ಇದು ಐತಿ ಕಷ್ಟ ಐತಿ ಮತ್ತು ನಮ್ಮ ಊರಾಗೆ ಕಟ್ಗೆ ಗಿಟ್ಗೆ ತೊಗೊಂಬರ್ತಿದ್ವಿ ಹೊತ್ಗೊಂಬರ್ತಿದ್ವಿ ಮನೆ ಕಟ್ಗೆ ತರ್ತಿದ್ವಿ ಕೆಲ್ಸಕ್ಕೆ ಹೋಗ್ತಿದ್ವಿ ಬಿಡಿಂಗ್ ಕೆಲ್ಸಕ್ಕೆ ಹೋಕ್ತಿದ್ವಿ ಮತ್ತು ಅಲ್ಲೆಲ್ಲ ಕೆಲಸ ಮಾಡ್ತೇನೆ ನಾನು ಮತ್ತು ಮನೆಯೊಳಗೆಲ್ಲ ಕೆಲಸ ಮಾಡ್ಕೊಂತೀನಿ ನಮ್ಮದು ಭಾಳ ಬಡ ಜೀವ್ನ ಐತಿ ನಮ್ಮ ಜೀವನ ಭಾಳ ಇದು ಕಷ್ಟ ಐತಿ ನಮ್ಮದು ಗಂಡ ಕುಡುಕೈತಿ ಸರಿಯಿಲ್ಲ ಏನು ಮಾಡೋದು ನಾವು ಹೆಂಗ್ ಮಾಡಬೇಕಪ್ಪ ಅಂತ ಚಿಂತೆ ಆಕ್ತತಿ ಕಷ್ಟ ಐತಿ ಏನು ಮಾಡಬೇಕು ಅಂತೇಳಿ ಚಿಂತೆ ಮಾಡ್ತೆ ನಾನು ದೇವರಿಗೆ ಬೇಡ್ಕೊಂತೇನೆ ನಮಗೆ ನಮ್ಮ ಊರಲ್ಲಿ ನಮಗೆ ಇಷ್ಟ ಅಂತ ನಾನು ಏನೂ ಕೇಳ್ಕೊಳಂಗಿಲ್ಲ ಎಲ್ಲ ಇಷ್ಟ ಇತ್ತು ದೊಡ್ಡವ್ರಾಗಿ ಇಲ್ಲಿ ಬಂದ್ವಿ ಇಲ್ಲಿ ಜೀವನ ಮಾಡಕತ್ತೇವೆ ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಗೆಳತಿಯರು ನನಗೆ ನಿರ್ಮಲಾ ಅಂತ ಕರೀತಿದ್ದರು ಮತ್ತು ನನಗೆ ಆಟ ಆಡ್ತಿದ್ವಿ ಖೊ ಖೋ ಆಡ್ತಿದ್ವಿ ಮತ್ತು ಓಡಾಟ ಓಡ್ತಿದ್ವಿ ಮತ್ತು ರನ್ನಿಂಗು ಜಂಪಿಂಗು ಮತ್ತು ವಾಲಿಬಾಲ್ ಆಡಕ್ಕೆ ಹೋಕಿದ್ದೆ ನನಗೆ ಏನೇನೋ ಇಷ್ಟ ಆಗ್ತಿತ್ತು ನಾನು ಭಾಳ ಅವಾಗೇ ಎಲ್ಲ ಇದು ಇದ್ದೆ ಈಗೆಲ್ಲ ಬಂದು ಮದ್ವೆ ಮಾಡ್ಬಿಟ್ರು ನಮಗೆ ಇಲ್ಲೇ ಸಂಸಾರ ನಡೆಸ್ಕೊಂಡ್ ಹೊರ್ಟೇನಿ ಮತ್ತು ನಾನು ಈಗ ಇಲ್ಲಿ ಬಂದು ಕುಂತು ಅಡ್ಗೆ ಮಾಡಿ ಊಟ ಮಾಡಿ ಬಂದೆ ನನ್ಗೆ ಇಷ್ಟವಾಗಿದ್ದು ನಾನು ಊಟ ಮಾಡಿದೆ ರೊಟ್ಟಿ ಪಲ್ಯ ಚಪಾತಿ ಎಲ್ಲ ತಿಂದು ಬ ಇಲ್ಲಿ ಬಂದು ಕುಂತೇನೆ ಮತ್ತು ನಮ್ಮ ಊರಾಗೆ ಮಹಾಂತೇಶ ಮಠ ಇಷ್ಟ ನನಗೆ ಮತ್ತು ಮತ್ತು ಗುಗ್ಗಲಮರಿ ದುರ್ಗಮ್ಮ ಗುಡಿ ಚೆಂದೈತಿ ಮತ್ತ ಅಲ್ಲೆಲ್ಲ ನೋಡತಕ್ಕದ್ದು ಐತಿ ಮತ್ತು ಇಳಕಲ್ಲಲ್ಲಿ

ಮತ್ತು ನಮ್ಮ ಊರಾಗೆ ಅಡಿಗೆ ಮಾಡ್ತಿದ್ದೆ ರೊಟ್ಟಿ ಮಾಡ್ತಿದ್ದೆ ಚಪಾತಿ ಮಾಡ್ತಿದ್ದೆ ಪಲ್ಯ ಮಾಡ್ತಿದ್ದೆ ನಾನು ಎಲ್ಲ ಚಿಕ್ಕವ್ಳಿದ್ದಾಗೆಲ್ಲ ಓಡಾಡಿ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ ಮತ್ತು ಕುಕ್ಕರ್ ಗಿಕ್ಕರ್ ಹಚ್ಚಕ್ಕೆ ಬರ್ತಿದ್ದಿಲ್ಲ ನಮ್ಗೆ ಅವಾಗ ಎಲ್ಲ ಒಲೆ ಮೇಲೇ ಮಾಡ್ತಿದ್ದೆವು ಕಟ್ಗೆ ತಂದು ಕಟ್ಗೆ ಕಡಿದು ಒಲೆ ಮುಂದೆ ಇಟ್ಟು ಅವನ್ನೆಲ್ಲ ಕಟ್ಗೆ ಮೇಲೆ ರೊಟ್ಟಿ ಮಾಡ್ತಿದ್ವಿ ಚಪಾತಿ ಅಡ್ಗೆ ಎಲ್ಲ ಅಲ್ಲೇ ಮಾಡ್ತಿದ್ವಿ ಈಗ ನಮಗೆ ಗ್ಯಾಸ್ ಗೀಸ್ ಈಗೆಲ್ಲ ಬಂದಿವೆ ಅವಾಗ ಏನೂ ಇದ್ದಿರ್ಲಿಲ್ಲ ಅವಾಗೆಲ್ಲ ನಾನು ಕಷ್ಟ ಬಿಟ್ಟೇನಿ ಅವಾಗ ಟಿ ವಿ ಟಿ ವಿ ನೋಡಕ್ಕೆ ಮಂದಿ ಮನೆಗ್ ಹೋಗ್ತಿದ್ವಿ ನಾವು ಆ ಕಡೆ ಈ ಕಡೆ ಎಲ್ಲ ನಾವು ಅವಾಗ ಬಡವ್ರ್ ಇದ್ವಿ ಈಗ ಇಷ್ಟೇ ದುಡಿತೀವಿ ಈಗ ಇಷ್ಟ ದುಡಿದು ನಮ್ಮ ಜೀವನ ನೆಡ್ಕೊಂತ ಹೊರ್ಟೇವಿ ನಮಗೆ ಭಾಳ ಇದು ಐತಿ ಏನು ಮಾಡ್ಬೋದು ಮತ್ತೆ ಮತ್ತು ಈಗ ನನಗೆ ಕೆಲ್ಸಕ್ಕೆ ಹೋಗೋದೂ ಬರೋದು ನಮಗೆಲ್ಲ ಭಾಳ ಇದು ಐತಿ ಕಷ್ಟ ಐತಿ ಮತ್ತು ಈಗ ಅನ್ನ ಮಾಡಿದ್ವಿ ಮತ್ತು ಅನ್ನ ಊಟ ಮಾಡಿ ಬಂದು ಈಗ ಕುಳ್ತೇನಿಲ್ಲೆ ಮತ್ತು ನಿಮ್ಗೆ ರಾ ರಾಗಿ ರೊಟ್ಟಿ ಮಾಡ್ತಿದ್ದೆ ಮತ್ತು ನಾನು ರವೆ ದೋಸೆ ಮಾಡ್ತಿದ್ದೆ ಮತ್ತು ಅಕ್ಕಿ ದೋಸೆ ಮಾಡ್ತಿದ್ದೆ ನನ್ನ ಮನೆಯಲ್ಲಿ ನಮ್ಮ ತಮ್ದೀರ್ಗೆ ನಮ್ಮ ಅವ್ವಾವ್ರ್ಗೆ ನಮ್ಮ ಅಪ್ಪಾರ್ಗೆ ನಾವು ಗೆಳ್ತೀರು ಅದೇ ಎಲ್ಲ ಮಾಡಿ ಊಟ ಮಾಡಿ ಹೊರಗ್ ಆಟ ಆಡ್ತಿದ್ವಿ ಕಣ್ಣು ಮುಚ್ಚಾಲೆ ಆಡ್ತಿದ್ದೆವು ಖೊ ಖೋ ಆಡ್ತಿದ್ದೆವು ಕುಂಟ್ಲಿಪ್ ಆಡ್ತಿದ್ದೆವು ಮತ್ತು ಏನೇನೋ ಇಷ್ಟ ಆಗಿತ್ತು ಆಟ ಆಡೋದು ದಿನಾ ಒಂದೊಂದು ಆಟ ಆಡ್ತಿದ್ದೆವು ನಮ್ಮ ಗೆಳ್ತೀರು ನಾವು ಒಂದು ಎಂಟು ಜನ ಇದ್ವಿ ಅವ್ರೂ ಗಂಡನ ಮನೆಗ್ ಹೋದರು ನಾವೂ ಈ ಕಡೆ ಗಂಡನ ಮನೆಗ್ ಬಂದ್ವಿ ಅವರು ನಮ್ಗೆ ನೆನ್ಪಾಗ್ತಾರೆ ಫೋನ್ ಮಾಡ್ತಾರೆ ನಾವೂ ಅವ್ರಿಗೆ ಪೋನ್ ಮಾಡ್ತೀವಿ ಮಾತಾಡ್ತೀವಿ ಅವ್ರ ಮಕ್ಳು ಎಶ್ ಅವ್ರಿಗೆ ಮಕ್ಳಾಗಿವೆ ನಮಗೂ ಮಕ್ಳಾಗಿವೆ ನಾವು ಈಗ ನಮ್ಮ ಮನೆಯಲ್ಲೆ ನಾವು ಅರಾಮ ಇದೀವಿ ಅವ್ರ ಮನೆಲ್ಲಿ ಅವರು ಅರಾಮ ಇದ್ದಾರೆ ಮತ್ತು ಅಂತ ಕೇಳ್ತೀವಿ ನಮ್ಮ ಗೆಳ್ತೀರು ನಾವು ಕುತ್ಗೊಂಡು ಚೊಲೋ ಹೊತ್ನಾಗ ಮಾತಾಡ್ತೀವಿ ಚ ಕಷ್ಟ ಸುಖ ಮಾತಾಡಿ ನಾವು ಮನಸ್ಸಿನಿಂದ ಬೇಸರ ಕಳೀತೀವಿ ಮತ್ತು ನಾವು ಗೆಳತಿ ಫೋನ್ ಹಚ್ತಾಳೆ ಹೇಗಿದೀಯ ನಿರ್ಮಲಾ ಅಂತ ಕೇಳ್ತಾಳೆ ನಾನು ಅರಾಮ ಇದೀನಿ ಅಂತ ಹೇಳ್ತೇನೆ ಮತ್ತು ಹೌದೇನ್ ಹ್ಞೂ ನೀನು ಏನು ಮಾಡಿದೆ ಅಂತ ಕೇಳ್ತೇನೆ ನಾನು ಅಡುಗೆ ಮಾಡಿ ಹೀಗೆ ಕೂತಿದ್ದೀನಿ ಅಂತ ಹೇಳ್ತೇನೆ ಆಕಿನು ಹೇಳ್ತಾಳೆ ಅರಾಮ ಇದೀನಿ ಅಂತ ಹೇಳ್ತಾಳೆ ಅವ್ಳು ನಾನು ಒಂದೇ ತಾಟಿನಲ್ಲಿ ಊಟ ಮಾಡಿದ್ದೀವಿ ಆಕೆ ನಾವು ಭಾಳ ಪ್ರೀತಿಯಿಂದ ಇದ್ದೆವು ಈಗ್ಲೂ ಪ್ರೀತಿಯಿಂದ ಇದೇವೆ ಅವಳು ಬಾ ಅಂತಾಳೆ ನನಗೆ ನಾಲ್ಕು ದಿವ್ಸ ಬಾ ನಮ್ಮ ಊರಲ್ಲಿ ಇದ್ದು ಹೋಗು ಅಂತಾಳೆ ನಾನು ಇಲ್ಲ ಆಗುವುದಿಲ್ಲ ಅಂತ ನಾನು ಹೇಳ್ತಿರ್ತೇನೆ ಆಕಿಗೆ ನಾನು ಕರೀತೀನಿ ಆಕಿ ನನಗೆ ಕರೀತಾಳೆ ಜಾತ್ರೆ ಗೀತ್ರೆ ಐತೆ ಬಾ ಅಂತ ಹೇಳ್ತಿರ್ತಾಳೆ ಹಾಂ ಆಯ್ತು ಬರ್ತೇನೆ ಅಂತ ಹೇಳ್ತೇನೆ ಆಕೆನು ಆಕೆ ಕರ್ದು ಗೂಟೆ ನಾನು ಹೋಗ್ತೇನೆ ನಾನು ಕರೆದಾಗ ಆಕೆ ಬರ್ತಿರ್ತಾಳೆ ನಮ್ಮ ಇಬ್ಬರ ನಾವು ಬೇಸರ ಕಳೀತೀವಿ ಮತ್ತು ನಮ್ಮ ಗೆಳತಿ ಬರ್ತೇನಂತ ಹೇಳಿದರೆ ನಾನು ಎಲ್ಲ ಅಡುಗೆಯೆಲ್ಲ ಮಾಡಿ ಕಾಯ್ತೇನೆ ಆಕೆ ಹ್ಞೂ ನಾನು ಆಕೆಗ್ ಓಕ್ ನಾನು ಬರ್ತೇನಂದ್ರೆ ಆಕೆ ಕರಿತಾಳೆ ಆಕೆ ಎಲ್ಲ ನನ್ಗೆ ಕ ನಂಗೆ ಏನು ಬೇಕು ಅಂತ ಕೇಳಿ ಇಷ್ಟ ಅಂತ ಕೇಳಿ ಅಡ್ಗೆ ಮಾಡ್ತಾಳೆ ಮತ್ತು ಊಂ ಅಂತೇನೆ